ಹಲೋ ನಮಸ್ತೆ ಯಾರು ಓಕೇ ನೋಡಿ ರೇವತಿ ಅವರೇ ಒಂದೊಂದಾಗಿ ನಾನು ಹೇಳ್ತೀನಿ ನಮ್ಮಲ್ಲಿ ಸಾಲದ ಸೌಲಭ್ಯ ತುಂಬ ಚೆನ್ನಾಗಿದೆ ಏಕಂತಂದರೆ ನಾವು ಕಾರ್ ಲೋನ್ ಕೊಡಬೇಕು ಅಂತನೆ ಹೇಳಿಬಿಟ್ಟು ಈಗ ಹೊಸ್ದಾಗಿ ಒಂದು ಇದನ್ನು ಹಾಕೊಂಡಿದ್ದೀವಿ ಶೆಡ್ಯೂಲನ್ನ ಹಾಕೊಂಡಿದ್ದೀವಿ ಈಗ ನೀವು ಯಾವ ಅಮೌಂಟು ನೀವು ಫಸ್ಟ್ ಸ್ಟಾರ್ಟಿಂಗ್ ಅಮೌಂಟನ್ನ ನೀವು ಎಷ್ಟು ಕಟ್ತೀರ ಡೌನ್ ಪೇಮೆಂಟ್ ಎಷ್ಟು ಮಾಡ್ತೀರ ಅದು ಆದ್ಮೇಲೆ ನಿಮಗೆ ಎಷ್ಟು ತಿಂಗಳು ನಿಮಗೆ ಇ ಎಮ್ ಐ ಬೇಕು ಅದು ಆದ್ಮೇಲೆ ಬಡ್ಡಿದರ ಬಂದು ಏನು ಇಲ್ಲ ಎಲ್ಲದರಲ್ಲೂ ಇದು ಜಾಸ್ತಿ ನಮ್ಮದರಲ್ಲಿ ಕಡಿಮೆ ಇದೆ ಯಾಕಂದರೆ ಕಾರ್ ಲೋನಿಗೆ ಎಲ್ಲಾರುನೂ ವೈಕಲ್ ಅಂದರೆ ವಾಹನಗಳ ಸಾಲ ಅಂತ ಹೇಳಿಬಿಟ್ಟು ತುಂಬ ಜಾಸ್ತಿ ತಗೊಳ್ತಾರೆ ಬಟ್ ನಮ್ಮದರಲ್ಲಿ ಮಹಿಳೆಯರಿಗೋಸ್ಕರ ಮಾಡಿರುವಂತ್ದ್ರಿಂದ ನಮಗೆ ನಮ್ಮಲ್ಲಿ ಈ ಬಡ್ಡಿಯನ್ನು ಆದಷ್ಟು ಕಡಿಮೆ ಮಾಡಿದ್ದೀವಿ ಎಷ್ಟು ಅಂತಂದರೆ ಒಂದು ಎಂಟೂವರೆ ಪರ್ಸೆಂಟ್ ಮಾಡಿದ್ದೀವಿ ಆ ಎಂಟೂವರೆ ಪರ್ಸೆಂಟನ್ನು ನೀವು ನೀವು ಕಟ್ಟುವಂಥ ಸ್ಟಾರ್ಟಿಂಗ್ ಅಮೌಂಟು ನಮ್ಮಲ್ಲಿ ತಗೊಳ್ಳುವಂತಹ ಸಾಲದ ಅಮೌಂಟು ಆ ಸಾಲಕ್ಕೆ ನೀವು ಎಷ್ಟು ತಿಂಗಳಿನ ಇ ಎಮ್ ಐ ಹಾಕಿಸ್ಕೊಂಡಿದ್ದೀರ ಅನ್ನೋದ್ರ ಮೇಲೆ ಆಗತ್ತೆ ಈಗ

ಅಂದರೆ ನೋಡಿ ರೇವತಿ ಮೇಡಮ್ ಅವರೇ ಏನಂತಂತಂದ್ರೆ ಈಗ ಹತ್ತು ಲಕ್ಷ ನಾವ್ಕೊಡೋದಕ್ಕೆ ರೆಡಿ ಇದ್ದೀವಿ ಓಕೆ ಬಟ್ ಐದು ವರ್ಷ ಅಂತಂದರೆ ಇ ಎಮ್ ಐ ಜಾಸ್ತಿ ಆಗತ್ತೆ ಆದಷ್ಟು ನೀವು ಕಡಿಮೆ ಮಾಡಿಕೊಳ್ಳಿ ಬಡ್ಡಿ ಕಡಿಮೆ ಮಾಡಿಕೊಳ್ಳಿ ಆಂ ಅದರ ಬದಲು ನೀವು ಆ ಕಾರನ್ನು ಎಲ್ಲಿ ಉಪಯೋಗಿಸ್ಕೊಳ್ತಿರಾ ನಿಮ್ಮದು ಇನ್ಕಮ್ ಏನಿದೆ ಹಾಗಂದ್ರೆ ನೀವು ಸಾಲನ ಮರು ಪಾವತಿನ ಯಾವ ರೀತಿ ಮಾಡ್ತೀರ ಅನ್ನೋದ್ರ ಮೇಲೆ ನಮ್ಮ ಸಾಲ ಕೊಡೋದ್ರಲ್ಲಿ ಡಿಪೆಂಡ್ ಆಗುತ್ತೆ ಯಾಕಂದರೆ ನೀವು ಈಗ ಸಾಲ ಹತ್ತು ಇಪ್ಪತ್ತು ಲಕ್ಷ ಕೊಟ್ಬಿಟ್ಟು ನೀವು ಸಾಲ ಲೋನ್ ತೊಗೊ ಇದು ಕಾರ್ ತಗೊತಾಯಿದ್ದೀರ ಇನ್ನು ನಾವು ಕೊಡೋ ಹತ್ತು ಲಕ್ಷಕ್ಕೆ ನೀವು ಹೇಗೆ ಮರುಪಾವತಿ ಮಾಡಿ ಮಾಡ್ತೀರ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಇವಾಗ ನಿಮ್ಮ ನಿಮ್ಮ ಸ್ಯಾಲ್ರಿ ಮೇಲೆ ಏನಿದೆ ನೀವು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಆ ಸಾಲನ ಯಾವ ರೀತಿ ಮರುಪಾವತಿ ಮಾಡ್ತೀರಾ ನಿಮಗೆ ಸಂ ನೀವು ಅಂದರೆ ನಾವು ಇ ಎಮ್ ಐ ಹಾಕ್ಕೊಟ್ಟು ಮೇಲೆ ನೀವು ಇಷ್ಟು ಕಟ್ಟಬಹುದು ಅನ್ನೋದ್ರ ಮೇಲೆ ನನಗೆ ಡಿಪೆಂಡ್ ಆಗತ್ತೆ ನೀವು ಒಂದು ಸಲ ಬ್ರಾಂಚಿಗೆ ಬನ್ನಿ ಮಾತಾಡಿ ಅದರ ಬಗ್ಗೆ ಎಲ್ಲ ರೀತಿಯ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಮೇಡಮ್ ನಮ್ಮ ಇದು ವ್ಯವಹಾರದ ವೇಳೆ ಎಷ್ಟೊತ್ತಿಗೆ ಇರುತ್ತೋ ಅಲ್ಲಿವರೆಗೂ ನೀವು ಯಾವಾಗಾದರೂ ಬನ್ನಿ ಅಂದರೆ ಎರಡನೇ ಶನಿವಾರ ನಾಲ್ಕನೇ ಶನಿವಾರ ಆಮೇಲೆ ಎಲ್ಲ ಗೋರ್ಮೆಂಟ್ ಹಾ ರಜಾಗಳಿಗೆ ರಜೆ ಇರುತ್ತೆ ಅದನ್ನು ಬಿಟ್ಟು ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆವರೆಗೂ ಇರ್ತೀವಿ ನೀವು ಎಲ್ಲಿ ಯಾವಾಗಲಾದರೂ ಬಂದು ನಮ್ಮ ಬ್ರಾಂಚಲ್ಲಿ ಭೇಟಿಯಾಗಿ ಅದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಿನಿ ಸರಿನಾ ಮೇಡಮ್ ಓಕೆಪ್ಪಾ ಧನ್ಯವಾದಗಳು ಧನ್ಯವಾದಗಳು ಬನ್ನಿ ಓಕೆ